ಹಾಂ ಹೇಳಿ ಮೇಡಮ್ ಹೌದು ಮೇಡಮ್ ನಾವು ಟೂರಿಸ್ಟ್ ಏಜೆನ್ಸಿ ನಮ್ಮ ಹೆಸ್ರು ನಾಗೇಂದ್ರಪ್ಪ ಅಂತ ಹೇಳಿ ಮೇಡಮ್ ನಿಮಗೆ ಏನು ಬೇಕಾಗಿತ್ತು ಹಾಂ ಹೇಳಿ ಮೇಡಮ್ ಹಾಂ ಮೇಡಮ್ ಎಲ್ಲಿಂದ ಹಾಂ ಹಾಂ ಹೌದು ಮೇಡಮ್ ನಮ್ಮ ಕಡೆ ತುಂಬ ಚೆನ್ನಾಗಿ ರಾಗಿ ನಾವು ಬೆಳೀತೀವಿ ನಮ್ಮ ಡಿಸ್ಟಿಕ್ಕಲ್ಲಿ ಇದು ನಮ್ಮದು ಮಳೆ ಆಶ್ರಿತ ಪ್ರದೇಶ ಆಗಿದ್ದರಿಂದ ಮಳೆಗಾಲ್ದಲ್ಲಿ ಬೆಳೆ ಅನ್ನೋದು ತುಂಬ ಚೆನ್ನಾಗಿ ತಿಳ್ಕೊಬೋದು ಮೇಡಮ್ ಹಾಂ ಮೇಡಮ್ ಮೇಡಮ್ ನೀವು ಹತ್ತು ಜನ ಬರ್ತಿದ್ದೀರಾ ಹದಿನೈದು ಜನ ಬರ್ತಿದ್ದೀರಾ ಮೇಡಮ್ ಹಾಂ ಮೇಡಮ್ ಹದಿನೈದು ಜನ ಅಂತಂದರೆ ನಿಮಗೆ ಟಿ ಟಿ ಗಾಡಿ ಸಾಕಾಗೋಲ್ಲ ಇನ್ನು ಸ್ವಲ್ಪ ದೊಡ್ಡದು ಗಾಡಿ ಬೇಕು ನೀವು ನೀವೊಂದು ಹದಿಮೂರು ಆದರೆ ನಾನು ನಿಮಗೆ ಟಿ ಟಿ ಗಡಿ ಬುಕ್ ಮಾಡ್ತೀನಿ ನಿಮ್ಗೊಂದು ದಿನಕ್ಕೆ ಬೆಳಿಗ್ಗೆ ತಿಂಡಿ ತಿಂಡಿ ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ಒಂದು ಕಾಫಿ ಇಷ್ಟು ನಮ್ಮದೇ ಇರ್ತದೆ ಹಾಂ ಇದಕ್ಕೆಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತೀವಿ ನಿಮಗೆ ರಾಗಿ ಬೆಳೆ ಹೆಂಗ್ ಬೆಳೆಯೋದು ಮತ್ತು ಫಸ್ಲು ಬಂದಮೇಲೆ ಹೆಂಗ್ ಕಟಾವು ಮಾಡೋದು ಮತ್ತು ಹೇಗೆಲ್ಲ ಬೆಳೀತಾರೆ ಮತ್ತು ರಾಗಿಯಲ್ಲಿ ಯಾವೆಲ್ಲ ವಿಧಗಳಿವೆ ಇವೆಲ್ಲ ನಾವೇ ತಿಳ್ಸ್ಕೊಡ್ತೀವಿ ಮೇಡಮ್ ನಿಮಗೆ ಮತ್ತು ಇನ್ನು ಮತ್ತು ಈ ರಾಗಿಯಿಂದ ನಮಗೆ ರಾಗಿ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಪರಿಣಾಮ ಬೀರ್ತದೆ ಇದರಿಂದ ನಮ್ಮ ಆರೋಗ್ಯ ಹೆಂಗ್ ಚೆನ್ನಾಗಿರ್ತದೆ ಇವೆಲ್ಲ ನಾವೇ ತಿಳಿಸ್ಕೊಡ್ತೀವಿ ಮೇಡಮ್ ನಿಮಗೆ ತುಂಬ ಚೆನ್ನಾಗಿ ನಾವು ಟೂರ್ ಪ್ಯಾಕೇಜ್ ಮಾಡ್ತೀವಿ ನೀವು ಒಂದು ದಿನ ನಮ್ಮ ಆಫೀಸಿಗೆ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ನಾವು ತಿಳ್ಸ್ಕೊಡ್ತೀವಿ ಮೇಡಮ್ ಹ್ಞೂ ಮೇಡಮ್ ನಿಮ್ಗೆ ನೀವು ಕಡಿಮೆ ಮಾಡ್ಕೊಂಡು ಓಕೆ ಮೇಡಮ್ ನಮ್ಮ ಕಸ್ಟಮರ್ ನಿಮ್ಗೆ ಕಾಲ್ ಮಾಡಿ ಮಾತಾಡ್ತಾರೆ ಮೇಡಮ್ ತ್ಯಾಂಕ್ ಯು ಮೇಡಮ್